ನಮ್ ಪ್ರದೇಶದಲ್ಲಿ ಅಂದರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಅತಿ ಎಚ್ಚು ಬಾರೀ ಆಡಳಿತ ನಡೆಸ್ತಾಯಿರ್ತಕ್ಕಂಥ ರಾಜಕೀಯ ಪಕ್ಷ ಅಂದರೆ ಕಾಂಗ್ರೆಸು ಆ ಕಾಂಗ್ರೆಸ್ ಪಕ್ಷ ಸುಮಾರು ವರ್ಷಗಳ ಇತಿಹಾಸ ಅದಕ್ಕಿದೆ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳಿಂದನು ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ದೇಶದಲ್ಲಿ ಉಳಿಸ್ಕೊಂಡು ಬಂದಿದೆ ಕಾಂಗ್ರೆಸ್ನಲ್ಲಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕ ಗಾಂಧಿ ಮತ್ತಿತರ ನಾಯಕರು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಳಿ ಹೋಗಿದ್ದಾರೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಒಂದೆರಡು ಮೂರು ಸಾರಿ ಬಿ ಜೆ ಪಿ ಸರ್ಕಾರ ತನ್ನ ಅಧಿಕಾರಾವಧಿಯನ್ನ ಪೂರೈಸಿತ್ತು ಕಾಂಗ್ರೆಸ್ ಎಪ್ಪತ್ತೈದು ವರ್ಷಗಳ ಆಡಳಿತಕ್ಕೆ ಅದು ಕೌಂಟ್ರಾಗಿ ಅಂದರೆ ವಿರುದ್ಧವಾಗಿ ಕಾಂಗ್ರೆಸನ್ನು ಸೋಲಿಸುವಲ್ಲಿ ತನ್ನದೇ ಆದ ರೀತಿಯನ್ನ ಅದು ತೋರಿತು ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮಾನ್ಯ ಶ್ರೀ ಸನ್ಮಾನ್ಯ ಸಿದ್ಧರಾಮಯ್ಯನವರು ಎರಡು ಬಾರಿಗೆ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನ ಮಾಡಿದ್ದಾರೆ ದ್ಯ ಎರಡು ಸಾವಿರದ ಇಪ್ಪತ್ತು ಮೂರು ಇಸ್ವಿಯಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಸಿದ್ಧರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಇವತ್ತಿನವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತು ಆರು ಅಥ್ವಾ ಏಳರ ವರೆಗೂ ಅವರು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರಾವದಿಯನ್ನ ನಡೆಸಲಿದ್ದಾರೆ ಒಂದು ಉತ್ತಮವಾದ ಒಳ್ಳೆಯ ಆಡಳಿತವನ್ನ ಮಾನ್ಯ ಸಿದ್ಧರಾಮಯ್ಯನವರು ಕರ್ನಾಟಕದಲ್ಲಿ ಕೊಡುತ್ತಿದ್ದಾರೆ ಅವರಿಗೆ ಭಾಗ್ಯಗಳ ಸರದಾರ ಅಂತನೇ ಹೇಳಬಹುದು ಕೃಷಿ ಭಾಗ್ಯ ಪಶು ಭಾಗ್ಯ ಅನ್ನ ಭಾಗ್ಯ ಸುಮಾರು ಶೈಕ್ಷಣಿಕ ಭಾಗ್ಯ ಮತ್ತು ಮಹಿಳೆಯರಿಗೆ ರಾಜ್ಯದಲ್ಲಿ ಉಚಿತ ಬಸ್ಸು ಪ್ರಯಾಣದ ಭಾಗ್ಯ ಇನ್ನು ಅನೇಕನೇಕ ಶಾದಿ ಭಾಗ್ಯ ಅನೇಕ ರೀತಿಯ ಭಾಗ್ಯಗಳನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಮಾನ್ಯ ಸಿದ್ಧರಾಮಯ್ಯನವರಿಗೆ ಸಲ್ಲುತ್ತದೆ ಆಮೇಲೆ ಸ್ಥಳೀಯವಾಗಿರಬೇಕಾದರೆ ನಮ್ಮದು ಯಲ್ಬುರ್ಗ ತಾಲೂಕು ಯಲ್ಬುರ್ಗ ತಾಲೂಕಿನಲ್ಲಿ ಮಾನ್ಯ ಶ್ರೀ ಬಸವರಾಜ್ ರಾಯ್ ರೆಡ್ಡಿ ಅಂತು ರಾಯ್ ರೆಡ್ಡಿ ಅಂತ ಎಮ್ ಎಲ್ ಎ ಆಗಿ ಸುಮಾರು ಐದಾರು ಬಾರಿ ಎಮ್ ಎಲ್ ಎ ಆಗಿ ನಮ್ಮ ಕ್ಷೇತ್ರದಲ್ಲವರು ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಕರ್ನಾಟಕದ ರಾಜ್ಯದಲ್ಲಿ ಅತಿ ಹೆಚ್ಚು ಶೈಕ್ಷಣಿಕ ಶಾಲೆ ಮತ್ತು ಕಾಲೇಜುಗಳನ್ನ ಹೊಂದಿರ್ತಕ್ಕಂಥ ತಾಲೂಕೇನಂದ್ರಂದರೆ ಅದು ಯಲ್ಬುರ್ಗ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಒತ್ತು ಕೊಟ್ಟು ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಸನ್ಮಾನ್ಯ ಬಸವರಾಜ್ ರಾಯ್ ರೆಡ್ಡಿಯವರು ನಮ್ಮ ಕ್ಷೇತ್ರಕ್ಕೆ ತಮ್ಮದೇ ಆದ ಒಂದು ಉತ್ತಮವಾದ ಕೊಡುಗೆಯನ್ನ ನೀಡಿದರಂತ ಹೇಳ್ಲಿಕ್ಕೆ ಇಷ್ಟಪಡ್ತಿದೀನಿ ಅದೇ ರೀತಿಯಾಗಿ ಯಲ್ಬುರ್ಗ ತಾಲೂಕಲ್ಲಿ ಬಿ ಜೆ ಪಿ ತನ್ನ ಆಡಳಿತಾವಧಿಯನ್ನ ಐದು ವರ್ಷಗಳ ಕಾಲ ನಡೆಸಿತ್ತು ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಯಲ್ಬುರ್ಗ ತಾಲೂಕಿನ ಒಂದು ರೂಲಿಂಗ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ ಸದರಿ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀ ಬಸವರಾಜ್ ರಾಯ್ ರೆಡ್ಡಿಯವರು ಉತ್ತಮವಾದ ಜನಪ್ರಿಯವಾದ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಅಲ್ಲದೇ ಸದ್ಯಕ್ಕೆ ಅವ್ರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರನ್ನಾಗಿ ಸಹ ಆಯ್ಕೆಯಾಗಿ ಕೆಲಸ ಮಾಡಿದ್ದಾರೆ ಅವರು ಸರಿ ಸುಮಾರು ಒಂದೆರಡು ಮೂರು ಸಾರಿ ಸಚಿವರಾಗಿ ಅನೇಕ ರೀತಿಯ ಕೆಲಸಗಳನ್ನ ನಮ್ಮ ತಾಲೂಕ್ನಲ್ಲಿ ಮಾಡ್ತಾ ಬಂದಿದ್ದಾರೆ ಆಮೇಲೆ ದೇಶದಲ್ಲಿ ಅತಿ ಹೆಚ್ಚು ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಬಿ ಜೆ ಪಿಯು ಸಹ ಮಾಡ್ತಾಯಿದೆ ಒಟ್ಟಲ್ಲಿ ಒಟ್ನಲ್ಲಿ ನನ್ನ ಒಂದು ಅನಿಸಿಕೆ ಏನಂದರೆ ದೇಶದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತದಲ್ಲಿರಲಿ ದೇಶದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತದಲ್ಲಿರಲಿ ದೇಶದ ಯಾವುದೇ ರಾಜ್ಯದ ದೇಶದಲ್ಲಿ ಯಾವುದೇ ರೀತಿಯ ಯಾವುದೇ ಪಕ್ಷ ಆಡಳಿತದಲ್ಲಿರಲಿ ಅದು ಉತ್ತಮವಾದ ಪ್ರಜೆಗಳಿಗೆ ಒಂದು ಒಳ್ಳೆಯ ಆಡಳಿತವನ್ನ ಕೊಡಲಿ ಅಂತೇಳಿ ನಾವು ಭಾವಿಸ್ತೇನೆ ಯಾಕಂದರೆ ಈ ದೇಶ ಭಾರತ ಭಾರತ ದೇಶದ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವರು ಈ ದೇಶಕ್ಕೆ ಇಡೀ ಜಗತ್ತೆ ಬೆರಗಾಗ್ತಕ್ಕಂಥ ಒಂದು ಬೃಹತ್ತು ಸಂವಿಧಾನವನ್ನು ನಮ್ಮ ದೇಶದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದಿದೆ ಆ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶ ಇವತ್ತು ನಡೀತಾ ಇದೆ ದೇಶದ ಪ್ರಮುಖ ಗ್ರಂಥ ಸಂವಿಧಾನ ಅಂತನೇ ಹೇಳ್ಬಹುದು ಸಂವಿಧಾನ ಅಂದರೆ ಸ್ ಒಂದು ಬೃಹತ್ ಕೋಶ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವರು ಸುಮಾರು ದೇಶಾನು ದೇಶಗಳ ಸಂವಿಧಾನಗಳನ್ನ ಓದಿ ಅರ್ಥೈಸ್ಕೊಂಡು ಬಂದು ನಮ್ಮ ಭಾರತ ದೇಶಕ್ಕೆ ಉತ್ತಮವಾದ ಒಂದು ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಮಾನ್ಯ ಗೌರವಾನ್ವಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವರಿಗೆ ಸಲ್ತದೆ ಇಂತಹ ಮಹನೀಯ ಬಾಬಾ ಸಾಹೇಬ್ ಅಂಬೇಡ್ಕರವರನ್ನ ಪಡೆದದ್ದು ನಮ್ಮ ದೇಶದ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ ಅದೇ ರೀತಿಯಾಗಿ ರಾಜಕೀಯ ಒಂದು ಇತಿಹಾಸದಲ್ಲಿ ಸ್ವತಂತ್ರ್ಯ ಹೋರಾಟಗಾರರ ಪಾತ್ರವಿದೆ ಅಲ್ಲದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವರು ಸಹ ಒಬ್ಬ ರಾಜಕಾರಣೀಯಾಗಿ ಈ ದೇಶದಲ್ಲಿ ತಮ್ಮದೇ ಆದ ಪಾತ್ರವನ್ನ ನಿರ್ವಹಿಸಿದ್ದಾರೆ